ನಮಸ್ತೆ ನಮಸ್ತೆ

ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ನೀವು ಎಷ್ಟು ಜನ ಇದ್ದೀರ ಮೇಡಮ್ ಹದಿನೈದ್ ಜನ ಇದ್ದೀರ ಎಷ್ಟು ದಿನ ಇರ್ತೀರಾ ಫೈ ಡೇಸ್ ಓಕೆ ಮೇಮ್ ಹದಿನೈದ್ ಜನಕ್ಕೆ ಅಂತಂದರೆ ನಾವು ಎರಡು ರೂಮ್ ಕೊಡ್ಬೋದು ಈಗ ಎರಡು ರೂಮಲ್ಲಿ ನೀವು ಡಿವೈಡ್ ಮಾಡಿ ಇರಲಿಕ್ಕೆ ಆಗುತ್ತಾ ಅಥವ ಇನ್ನೊಂದು ರೂಮ್ ಏನಾದರು ಅಜ್ಜಸ್ಟ್ ಮಾಡಬೇಕಾ ಓಕೆ ಸರ್ ಅಂದರೆ ನಮ್ಮದು ಐದು ಫ್ಲೋರ್ ಇದೆ ಅಲ್ಲಲ್ಲ ಐದು ಫ್ಲೋರ್ ಇದೆ ನೀವು ಎರಡು ಫ್ಲೋರಲ್ಲಿ ಮೂರು ಫ್ಲೋರನ್ನು ಕೂಡ ತಗೋಬೋದು ಏಕೆಂದ್ರೆ ಸ್ವಲ್ಪ ಕಾಸ್ಟ್ದು ನಾವು ಮಾತಾಡೋಣ ಮಾತಾಡೋಣ ಸ್ವಲ್ಪ ಮೂರು ಫ್ಲೋರ್ ಇರದು ಎಲ್ಲ ವ್ಯವಸ್ಥೆ ಇದೆ ಮ್ಯಾಮ್ ಯಾವ ರೀತಿ ಈಗ ನಗರಗಳಲ್ಲಿ ಯಾವ ರೀತಿ ವ್ಯವಸ್ಥೆ ಇರುತ್ತೆ ಎಲ್ಲಾ ಕೂಡ ನಮ್ಮಲ್ಲಿ ಕೂಡ ಅದೇ ವ್ಯವಸ್ಥೆ ಇದೆ ಫುಡ್ಡಿನ ವ್ಯವಸ್ಥೆ ಇದೆ ನೀರಿನ ವ್ಯವಸ್ಥೆ ಇದೆ ಬಿಸ್ನೀರು ವ್ಯವಸ್ಥೆ ಇದೆ ಹಾಂ ಮೇಲುಗಡೆ ನೀವು ಯ ಟೆರೇಸ್ ಮೇಲೆ ಏನಾದರು ಬೆಳ್ ಬೆಳಿಗ್ಗೆನೇ ಯೋಗ ಎಲ್ಲ ಅಭ್ಯಾಸ ಮಾಡಿದರೆ ಮಾಡಲಿಕ್ಕೆ ತುಂಬಾ ಸಮತಟ್ಟಾದ ಜಾಗ ಕೂಡ ಇದೆ ನೀವು ಚೆನ್ನಾಗಿನೇ ಯೋಗ ಮಾಡ್ಬೋದು ಮತ್ತೆ ಎಲ್ಲ ಮಾಡ್ಬೋದು ಧ್ಯಾನನು ಕೂಡ ಮಾಡ್ಬೋದು

ಗಾಡಿ ವ್ಯವಸ್ಥೆ ಸಾಮಾನ್ಯವಾಗಿ ಎಲ್ಲರು ನಮ್ಮ ಕಡೆ ಬಂದವರು ಅವ್ರ ಕೈಯಲ್ಲೇ ಸಾದ್ಯಾದಷ್ಟು ಮಾಡಿದಾರೆ ಅಥವ ಅವರೆ ತಂದಿದ್ದಾರೆ ಓನ್ ನಾವು ನಿಮ್ಮಕಡೆ ಇಲ್ಲಾಂತಂದರೆ ನಾವು ಏನು ಮಾಡ್ಬೋದು ಅಂದರೆ ಸ್ವಲ್ಪ ಕಾಸ್ಟನ್ನು ನೇರವಾಗಿ ಮಾತಾಡಿ ಮುಗಿಸ್ಕೊಡ್ಬೋದು ಮ್ಯಾಮ್ ಈಗ ದುಡ್ಡಿನ ವಿಚಾರ ಅಂದಾಗ ನೇರವಾಗಿ ಮಾತಾಡೋಣ ಹಾಂ ಹ್ಞೂ ಹ್ಞೂ ಸಾಯಂಕಾಲ ಈಗ ಈಗೆಲ್ಲಿದ್ದೀರ ಮೇಡಮ್ ಕೊಪ್ಪಳ್ದಲ್ಲಿ ಇದ್ದೀರಿ ಈಗ ಬಂದುಬಿಡಿ ಯಾಕೆಂದ್ರೆ ನಾನು ಹೊರ್ಗಡೆ ಇದೀನಿ ನಾನು ಕೂಡ ಮನೆಗೆ ಹೊರ್ಟಿದಿನಿ ನೀವು ಬಂದರೆ ನಾವು ನೇರ ನೇರವಾಗಿ ಎಲ್ಲ ಕೂಡ ಮಾತಾಡ್ಬೋದು ನಿಮಗೆ ರೂಮ್ ಎಲ್ಲ ಫೆಸಿಲಿಟಿ ಎಲ್ಲ ತೋರಿಸಿ ನಾನು ಬರ್ತೇನೆ ಆಯ್ತು ಮೇಡಮ್ ಬಂದ್ಬಿಟ್ಟು ಕಾಲ್ ಮಾಡಿ